ಹಾಂ ಹೇಳಿ ಸರ್ ಏನಾಗ್ಬೇಕಾಗಿತ್ತು ಹೌದು ಸರ್ ನಮ್ಮದು ಟೀ ಸ್ಟಾಲ್ ಇದೆ ಪಡುಬಿದ್ರಿಯಲ್ಲಿದೆ ಏನು ಯಾಕೆ ಸರ್ ಹಾಂ ಹಾಂ ಹಾಂ ಟೀ ಅಂಗಡಿ ನಮ್ಮತ್ತಿರ ಲೆಮನ್ ಟೀ ಇದೆ ಜ್ಯಾಗ್ರಿ ಟೀ ಇದೆ ಶುಗರ್ ಲೆಸ್ ಇದೆ ವಿದ್ ಶುಗರ್ ಇದೆ ಒಂದು ನಾಲ್ಕು ವೆರೈಟಿ ಟೀಯಲ್ಲಿದೆ ಮತ್ತೆ ಕಾಫಿಯಲ್ಲಿ ಕೂಡ ಅದೇ ಥರ ಇರ್ತದೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಯಾವುದು ಟೇಸ್ಟ್ ಇದೆ ಆಗುತ್ತೆ ಅದನ್ನು ನೋಡಿ ನೀವು ಆರ್ಡ್ರು ಕೊಟ್ಟರು ಆಗುತ್ತೆ ಮತ್ತೆ ಅಂದರೆ ಬೆಳಿಗ್ಗೆ ಅಂದರೆ ನಮ್ಮಲ್ಲಿ ಡಿಶ್ ಆಗಿ ನಾವು ಬಿಸ್ಕೆಟ್ಸ್ ಮತ್ತೆ ಬನ್ ಆ ಥರ ಇರುತ್ತೆ ಸರ್ ಹ್ಞೂ ಅಂದರೆ ಸಂ ಮಧ್ಯಾಹ್ನನಕ್ಕು ಮಧ್ಯಾಹ್ನನೂ ಟೀ ಎಲ್ಲ ವೆರೈಟಿನು ಎನಿ ಟೈಮ್ ಇರ್ತದೆ ಮತ್ತೆ ಸ ಸಾ ಸಾ ಹಾಂ ಸಂಜೆಗಾ ಸಂಜೆಗೆ ನಮ್ಮತ್ತಿರ ಈಗ ನಮ್ಮ ಈ ಸೌತ್ ಕೇಂದ್ರದಲೆಲ್ಲ ಒಳ್ಳೆಯ ಅಂದರೆ ಇದೆಲ್ಲ ಇರ್ತದೆ ಸರ್ ಅಂದರೆ ತಿಂಡಿಯೇ ಮಾಡಿ ಕೊಡುದು ನಾವು ಆಗಲೆ ರೆಡಿ ಮಾಡೋದು ರೆಡಿ ಮಾಡೋದು ಅಂದರೆ ಬಟಾಟಂಬಡೆ ಪೋಡಿ ಜೀ ಗುಜ್ಜೆ ಪೋಡಿ ಆ ಎಲ್ಲ ವೆಕೇಷನಲ್ಲಿ ಏನೆಲ್ಲ ಸಿಗುತ್ತೆ ಅದರದ್ದೆಲ್ಲ ರೆಡಿ ಪುಡ್ ಇರ್ತದೆ ಸರ್ ಅದೆಲ್ಲ ಟೇಸ್ಟ್ ಬರ್ತದೆ ಫ್ರೆಶ್ ಆಗಲೆ ಮಾಡಿ ಕೊಡೋದು ನೀವು ಅಂದರೆ ಆಗಲೆ ನೀವು ಆರ್ಡರ್ ಕೊಟ್ಟಾಗಲೆ ನಮ್ಮತ್ತಿರ ಇದು ಮಾಡಿ ನಾವು ಆಗಲೆ ರೆಡಿ ಮಾಡಿ ಕೊಡೋದು ಬಿಸಿ ಬಿಸಿ ಇರ್ತದೆ ಅಂದರೆ ಸೌತ್ ಕೇಂದ್ರದಲ್ಲಿ ಚಟ್ಟಂಬಡೆ ಮತ್ತು ಗೋಳಿಬಜೆ ತುಂಬ ಫೇಮಸ್ ಇರ್ತದೆ ಸರ್ ನಾವು ಅದು ಹೆಚ್ಚಿನವ್ರು ಈ ಈ ಎಲ್ಲ ಊರಿನವ್ರು ಹಾಂ ಹಾಗಾದ್ರೆ ನಿಮಗೆ ಅವರಿಗೆ ಬಿಸಿ ಬಿಸಿ ಕುರ್ಕುರೆ ಐಟಮ್ ಎಲ್ಲ ಮಾಡಿ ಕೊಡ್ತೇವೆ ಸರ್ ನಮ್ಮ ಹೆಚ್ಚು ನಮ್ಮ ನೀವು ಎಲ್ಲಿಯಾದರು ಕೇಳಿದರೆ ಹೆಚ್ಚಾಗಿ ನಮ್ಮ ಅಂಗಡಿಯನ್ನೆ ಎಲ್ಲ ನೋಟ್ ಮಾಡಿ ಕೊಡ್ತಾರೆ ಜನರೆಲ್ಲ ನಮ್ಮ ಫೋನ್ ನಂಬರೇ ಕೊಡು

ಹೌದು ನಾವೊಂದು ಹತ್ತು ಹದಿನೈದು ವರ್ಷದಿಂದ ಟೀ ಸ್ಟಾಲ್ ಇದೆ ನಮ್ಮದು ಮತ್ತೆ ತಿಂಡಿನು ನಾವು ನಾವು ನಮ್ಮ ಫ್ಯಾಮಿಲಿಯವ್ರೆ ಇದು ರೆಡಿ ಮಾಡಿ ಕೊಡೋದು ಮತ್ತೆ ಕೆಮಿಕಲ್ ಎಲ್ಲ ಯೂಸ್ ಮಾಡೋದಿಲ್ಲ ನ್ಯಾಚುರಲ್ ಫುಡ್ಡೇ ಕೊಡೋದು ನಾವು ಅದೆ ಎಣ್ಣೆಯೆಲ್ಲ ಒಳ್ಳೆಯ ತೆಂಗಿನ ಎಣ್ಣೆಯಲ್ಲೆ ಮಾಡಿದ ಫ್ರೈ ಮಾಡಿದ್ದೇ ನಾವು ಕೊಡೋದು ಮತ್ತೆ ನೀವೊಂದು ಅಂದರೆ ನೀವು ಆರ್ಡ್ರ್ ಕೊಡಬೇಕಿದ್ರೆ ಸರ್ ಒಂದು ಈ ಯಾ ಈ ಯಾವ ವೆರೈಟಿ ಬೇಕು ಟೀ ಅಲ್ಲಿ ಯಾವ ವೆರೈಟಿ ಬೇಕು ವಿದ್ ಶುಗರಾ ವಿದೌಟ್ ಶುಗರಾ ಮತ್ತೆ ಜ್ಯಾಗೇರಿ ಮತ್ತೆ ಲೆಮನ್ ಟೀ ಎಲ್ಲ ಇರ್ತದೆ ಅದಕ್ಕೆ ನಾವು ಬೇರೆ ಬೇರೆ ವೆರೈಟಿಯಲ್ಲೆ ಪ್ಯಾಕ್ ಮಾಡಿ ಕೊಡ್ತೇವೆ ನಾವು ಹಾಂ ಹಾಂ ಹಾಂ ಇಲ್ಲ ಸರ್ ಎಲ್ಲ ವ್ಯವಸ್ಥೆ ಮಾಡಿ ಕೊಡುವ ನಮ್ಮದು ರೀಝನೇಬಲ್ ರೇಟ್ ಕೂಡ ರೀಝನೇಬಲೇ ಇದೆ

ಹಾಂ ಬೇಕಾದರೆ ವಾಟ್ಸ್ಅಪ್ ನಂಬರಲ್ಲಿ ನಾನು ಇದೇ ನಂಬರಲ್ಲಿ ವಾಟ್ಸ್ಅಪ್ ಇದೆ ನೀವೊಂದು ಹಾಯ್ ಅಂತ ಕಳಿಸಿ ನಮ್ಮಲ್ಲಿರುವ ನಾವು ರೆಡಿ ಫುಡ್ ಮಾಡಿ ಕೊಡುವಂಥದ್ದು ಮತ್ತೆ ಟೀ ವೆರೈಟಿಯನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ ಮತ್ತೆ ಎಷ್ಟು ಕ ಎಷ್ಟು ಮಂದಿಗೆ ಯಾವ ಥರದ್ದು ಬೇಕಂತ ನೀವು ನನಗೊಂದು ಕೊಟ್ಟರೆ ನಾವು ಅದೇ ರೀತಿಯಾಗಿ ಕಳಿಸ್ತೇವೆ ಮತ್ತೆ ಯಾವ ಟೈಮಿಗೆ ಬರ್ಬೇಕು ನಿಮಗೆ ಕಳಿಸಿ ಕೊಡ್ಬೇಕು ಅಂತೇಳಿದರೆ ನಮ್ಮ ಹುಡುಗನೇ ನಿಮ್ಮಲ್ಲಿ ತಂದು ಕೊಡ್ತಾನೆ ಡೋರ್ ಡೆಲಿವರಿ ವ್ಯವಸ್ಥೆ ಎಲ್ಲ ಇದು ನಮ್ಮ ನಮ್ಮಲ್ಲಿದೆ ಹಾಂ ಆಯ್ತು ಸರ್ ಓಕೆ ಯಾವಾಗದಿಂದ ಸರ್ ಇದು ಆಯ್ತು ಆಯ್ತು ಮ ವ್ಯವಸ್ಥೆ ಮಾಡುವ ಸರ್ ವ್ಯವಸ್ಥೆ

ಹಾಂ ಹಾಂ ಆಯಿತು ಸರ್ ಆಯಿತು ಸರ್ ಎರಡು ಹೊತ್ತಿಂದು ಅರೇಂಜ್ಮೆಂಟ್ ನಾನೆ ಮಾಡಿ ಕೊಡ್ತೇನೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಬಾಯ್ ಸರ್ ಬಾಯ್